ಹಲೋ ಹಲೋ ಡಾಕ್ಟ್ರ ಮಾತಾಡ್ತಾಯಿರೋದು ಏ ನಾವು ಸ್ವಲ್ಪ ತೋರ್ಸಾಕ ಬರ್ಬೇಕಾಗಿತ್ತು ನಿಮ್ಮ ಹತ್ತಿರ ನಾಳೆ ಸಿಗ್ತೀರಾ ನಮ್ಗೆ ಶೀತ ಕೋಲ್ಡ್ ಭಾಳ ಹಾಗೇ ಸ್ವಲ್ಪ ಭಾಳ ಸ್ ಇದು ಸುಸ್ತು ಆಗ್ತಾಯಿದೆ ತೋರ್ಸೋಕೆ ಬರ್ಬೇಕಾಗಿತ್ತು ಸಿಕ್ತಿತ್ತು ಸಿಗ್ತೀರಾ ಸ್ವಲ್ಪ ಜ್ವರವೂ ಬರ್ತಾಯಿದೆ ಮೈ ಕೈ ನೋವು ಸುಸ್ತಿದೆ ಹಾಂ ಸ್ವಲ್ಪ ಐಸ್ ಕ್ರೀಮ್ ತಿಂದಿದ್ವಿ ಮೊನ್ನೆ ಫಂಕ್ಷನಲ್ಲಿ ಹೋದಾಗ ಅದ್ರದ್ದೇ ಏನೋ ಅಂತ ನಮಗೆ ಹ್ಞೂ ಎಷ್ಟು ಗಂಟೆಗೆ ಇರ್ತೀರ ಹ್ಞೂ ಹತ್ತು ಗಂಟೆಗೆ ಹಾಂ ಓಕೆ ಹಾಂ ಫುಲ್ ಗಂಟ್ಲು ಹಿಡಿದಿದೆ ಮೇ ಗಂಟ್ಲು ಹಿಡಿದಿದೆ ಕಿವಿ ನೋವಿದೆ ಗಂಟು ಸ್ವಲ್ಪ ಮೈ ಬಿಸಿಯಾಗ್ತಾ ಇದೆ ಮೈಕೈ ನೋವು ಆಗ್ತಾಯಿದೆ ಹ್ಞೂ ತಲೆ ಮಾ ನೋವ್ತಾಯಿದೆ ಹ್ಞೂ ಓಕೆ ಹಾಂ ಹಾಂ ಹಾಂ ಹಾಂ ಓಕೆ ಹಾಂ ಓಕೆ ಹ್ಞೂ ಹಾಂ ಹಾಂ ಹಾಂ ಓಕೆ

ಹಾಂ ಓಕೆ ಹಾಂ ಹಾಗೆ ನಮ್ಮ ಅತ್ತೆಯೋರ್ನು ಕರ್ಕೊಂಡ್ಬರ್ಬೇಕಾಗಿತ್ತು ಹ್ಞೂ ಸ್ವಲ್ಪ ಬಿ ಪಿ ಚೆಕಪ್ ಶುಗರ್ ಚೆಕಪ್ ಇದು ಮಾಡಬೇಕಾಗಿತ್ತು ಅದಕ್ಕೆ ಬಿ ಪಿ ಚೆಕಪ್ಪು ಹಾಂ ಹಾಂ ಹಾಂ ಓಕೆ ಹಾಂ ಸಿಗ್ತೀರಾ ಓಕೆ ಹಾಂ ಆಯ್ತು ಆಯ್ತು ಇದೆ ನಂಬರಲ್ವ ಹ್ಞೂ ಓಕೆ